ನಮಗೆ ನೆಚ್ಚಿನ ಕವಿಗಳು ಈ ರೀತಿ ಆಗಿದ್ದಾರೆ ಕುವೆಂಪು ದ ರಾ ಬೇಂದ್ರೆ ಶಿವರಾಮ ಕಾರಂತ ಎಮ್ ವಿ ಅಯ್ಯಂಗಾರ ವಿ ಕೆ ಗೋಕಾಕ ಗಿರೀಶ್ ಕಾರ್ನಾಡ್ ಪಂಪ ಪೊನ್ನ ರನ್ನ ಇವ್ರೆಲ್ಲರೂ ಆಗಿದ್ದಾರೆ ಕುವೆಂಪು ಬಂದು ಇವರ ಪೂರ್ಣ ನಾಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಮತ್ತು ದ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಾವು ನಮ್ಮ ಇಷ್ಟರಲ್ಲಿ ನನಗೆ ನೆಚ್ಚಿನ ಕವಿ ಯಾರು ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಹದಿನೆಂಟು ಸಾವಿರ ಎಂಬತ್ತೊಂದರಲ್ಲಿ ಜನಿಸಿದ್ದಾರೆ ಅದು ಧಾರ್ವಾಡದಲ್ಲಿ ಮತ್ತು ಇವರು ಬೆಳೆದಿದ್ದು ಕೂಡ ಧಾರ್ವಾಡದಲ್ಲೇ ಇವ್ರು ನನಗೆ ನನ್ನ ಮನ ಮನಸ್ಸಿಗೆ ತುಂಬ ಮೆಚ್ಚು ನೆಚ್ಚಿನವರಾಗಿದ್ದಾರೆ ಏಕೆಂದರೆ ಇವರ ಒಂದು ಪದ್ಯ ಆಗಲಿ ಪಾಠ ಆಗಲಿ ಇವ್ರ ಒಂದು ಕೃತಿಗಳು ತುಂಬ ಅರ್ಥ ಅರ್ಥಕರವಾಗಿವೆ ಹೇಗೆಂದರೆ ನಾನು ಈ ಒಂದು ಗುರಿ ಎಂಬ ಒಂದು ಪದ್ಯದಲ್ಲಿ ಅವರ ಒಂದು ಸು ಕವನ ಸಂಕಲನ ಆಗಿದೆ ಈ ಕವನ ಸಂಕಲನ ನನಗೆ ಹೃದಯ ಪರಿವರ್ತಿಸಿದ್ದು ಹೇಗೆಂದರೆ ನಮಗೆ ಒಂದು ಜೀವನದಲ್ಲಿ ನಮಗೆ ಒಂದು ಗುರಿ ಇರಬೇಕು ಗುರಿ ಇದ್ದರೆ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಸಾಧಿಸಲಿಕ್ಕೆ ನಮಗೆ ಅವಕಾಶ ಸಿಗುತ್ತದೆ ಇದು ಒಂದು ನಮ್ಮ ಜೀವನ ಜೀವನದಲ್ಲಿ ನಮಗೆ ಯಾವುದಾದ್ರೂ ಗುರಿ ಇದ್ದರೆ ಅದರ ಮೇಲೆ ನಾವು ನಮ್ಮ ಜೀವನವನ್ನು ಫೋಕಸ್ ಮಾಡ್ಬೋದು ಆ ರೀತಿಯಾಗಿ ನಮ್ಮ ಒಂದು ಗುರಿ ಸಾಧಿಸ್ಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತದೆ ಈ ರೀತಿಯಾಗಿ ನಮಗೆ ಬೇಂದ್ರೆ ಅವರು ನಮಗೆ ಭಾಳ ಕವನ ಸಂಕಲವನ್ನು ಬರೆದಿದ್ದಾರೆ ಇವರು ಬರೆದಂಥ ಹಾಡು ಪಾಡು ಎಂಬ ಮರ್ಯಾದೆ ಎಂಬ ಕವನ ಸಂಕಲನಗಳು ಇವೆಲ್ಲ ಕವನ ಸಂಕಲನ ಬಂದು ನಮಗೆ ಹೃದಯ ಪರಿವರ್ತಿಸುತ್ತವೆ ಮ ಇವರ ಒಂದು ಸ್ ಕವನ ಸಂಕಲನಗಳು ಬಹಳ ಅರ್ಥಕರವಾಗಿವೆ ಈ ರೀತಿಯಾಗಿ ಬೇಂದ್ರೆ ಅವರು ನನಗೆ ಹೃದಯವಾಗಿ ಮೆಚ್ಚಿದ್ದಾರೆ